ಹಾಂ ಹೌದ್ರೀ ನಾವು ಬಟ್ಟೆ ಅಂಗ್ಡಿಯವ್ರು ರೀ ಹೇಳಿ ರೀ ಮೇಡಮರೇ ಬರಲೇ ಇಲ್ಲಲ್ಲ ರೀ ಯಾಕೆ ಭಾಳ ದಿವ್ಸ ಆತು ಅಂಗಡಿ ಕಡೆ ಹಾಂ ಹೌದ್ರಾ ಹಾಂ ಹಾಂ ಹ್ಞೂ ಹ್ಞೂ ಅದೇ ಹೇಳಿರಿ ನೀವು ಎಷ್ಟು ರೇಟ್ನಾಗ ಬೇಕದು ಅಂತ ಹೇಳಿದರೆ ನಾವು ಅಷ್ಟು ರೇಟ್ನಾಗ ತೆಗೆದ್ ಇಡ್ತೀವಿ ರೀ ಎಷ್ಟು ರೇಟ್ನಾಗ ರೀ ಏ ಅಲ್ಲ ಸಾವಿರ ದೀಡ ಸಾವಿರದಾಗ ರೇಷ್ಮೆ ಎಲ್ಲಿ ಬರ್ತಾವೆ ರೀ ಮೇಡಮ ಅಲ್ಲ ನೀವು ಎಷ್ಟಾರೂ ತಗೊಳ್ಳಿರಿ ಎರಡು ಸಾವಿರ ಮೇಲೆ ಅಗದಿ ಸಾದಾ ಅಂದ್ರೆ ಅಲ್ಲಿ ನೀವು ಚಲೋ ಒಂದು ಸ್ವಲ್ಪ ಇದ್ದಿದಾಗ ಭೇಷ ತೊಗೋಬೇಕಂದ್ರೆ ಐದು ಸಾವಿರ ಮೇಲೆ ಅದಾವೆ ಮಂದಿಗೆ ಕೊಡಕ್ಕೆ ಬೇಕು ಅಂತೀರಿ ಮಿನಿಮಮ್ ಎರಡು ಸಾವಿರಾರೂ ಬೇಕು ರೀ ಅಂದ್ರೆ ಡಿಸೈನದು ಚಲೋ ಸಿಗ್ತಾವೆ

ಹಾಂ ಅವು ಅದಾವೆ ಬನ್ರಿ ಬೇಕಾದವು ಅವ್ರ ಏಜ್ ಪ್ರಕಾರ ಬೇಕಾದಂಥವು ಡ್ರೆಸ್ ಮೆಟ್ರಿಯಲ ಅದಕ್ಕೆ ಹಾಂ ಅದಕ್ಕೆ ರಿಸ್ನೇಬಲ್ ರೇಟ್ ಹಾಕಿ ಕೊಡ್ತೀವಿ ಬನ್ರಿ ಹಾಂ ಗಾಗ್ರಾ ಸಿಗ್ತಾವೆ ಯಾ ಹುಡುಗರ ಬಟ್ಟೆನು ಸಿಗ್ತಾವೆ ಸೀರೆನೂ ಸಿಗ್ತಾವೆ ರೀ ಎಲ್ಲ ಸಿಗ್ತಾವೆ ಈಗೇನು ಮಾಡೀವಿ ರೀ ಒಂದು ಒಬ್ರು ಬಂದ್ರು ಅಂದ್ರೆ ಲಗ್ಗನ್ದ ಅರ್ವಿಗೆ ಬರ್ತಾರಲ್ಲ ಬಂದರೆ ಎಲ್ಲಾನು ತಗೊಂಡು ಹೋಗಲಿ ಅಂತ ಇಷ್ಟು ಇಟ್ಟುಬಿಟ್ಟಿವ್ರಿ ಅಂಗಡಿ ದೊಡ್ಡದು ಮಾಡೀವಿ ರಿ ಈಗ ಆ ಬಾಜು ಒಂದು ಅಂಗಡಿ ಇತ್ತಲ್ಲ ರಿ ಮೇಡಮ ಅದನ್ನು ಏಕ್ ಮಾಡಿಕೊಂಡೀವ್ರಿ ಈಗ ಹೀಗಾಗಿ ಬೇಕ್ಕಾದಷ್ಟು ಯಾವ್ದು ಬೇಕು ಬೇಕಾದ ಮೆಟಿರಿಯಲ್ ತಗೋರಿ ನಮ್ಮ ಕಡೆ ರಿಜ್ನೆಬಲ್ ಹಾಕೊಡ್ತೀವಿ ಬನ್ರಿ ಮೇಡಮ್ ಅವರೇ ಯಾವಾಗ ಬರ್ತೀರಿ ಹೇಳಿರಿ ಹಾಂ ಹಾಂ ಎಲ್ಲ ಚಲೋ ಕ್ವಾಲ್ಟೀವು ನಾವು ಚಲೋ ಚಲೋ ಕಲರ್ ಆರಿಸಿ ಇಟ್ಟಿರ್ತೀವಿ ರೀ ಮತ್ತು ಬೇಕಾಗಿದ್ ಮತ್ತು ನಿಮ್ಮ ಬೇಕಾದ್ದು ಆರಿಸ್ಕೊಳ್ರಿ ಆಂ ಇಲ್ಲಾರಿ ನೀವು ಬೇಕಾದಲ್ಲಿ ಕೇಳಿ ಬನ್ರಿ ಒಂದು ಐದುನೂರು ಸೋವಿ ಆತಲ್ಲ ರಿ ಅಂತಾರೆ ಹೊರತು ನಾ ನಿಮ್ಗೇನೂ ಎಂದೂ ಹೆಚ್ಚಿಗೆ ಹಾಕೋದಿಲ್ರಿ ಖಾಯಂ ಗಿರಾಕಿ ಅಲ್ಲರೀ ಹಂಗೆ ಹಾಕಕ್ಕೆ ಬರೋದಿಲ್ಲ ಹಾಂ ಹಾಂ ಹಾಂ ಹಂಗೆ ಮಾಡಿರಿ ಬನ್ರಿ ಹಂಗಾರೆ ಹಾಂ ರೀ ಹಾಂ